ನನ್ನ ಓದೇ ಒಂದು ಸಾಧನೆ ಅಂತ ನಾನು ಇವಾಗ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಫಸ್ಟ್ ಪ್ರೈಮರಿ ಓದಿದ್ದು ಅಂದರೆ ನರ್ಸರಿ ಓದಿದ್ದು ಒಂದೊಳ್ಳೆ ಶಾಲೆಯಲ್ಲಿ ನನಗೆ ತುಂಬ ಚೆನ್ನಾಗಿ ಬುದ್ಧಿಯನ್ನು ಹೇಗಿರಬೇಕು ಹೇಗೆ ಇರಬಾರ್ದು ಅನ್ನೋದು ಚೆನ್ನಾಗಿ ಹೇಳಿಕೊಟ್ರು ಹಾಗೂ ಮತ್ತು ಏನೇನು ಓದಬೇಕು ಅಂತ ತುಂಬ ಚಿಕ್ಕ ವಯಸ್ಸಿದ್ದಾಗೇ ನನಗೆ ತುಂಬ ಚೆನ್ನಾಗಿ ಓದೋದು ಹೇಗೆ ಅಂತೆಲ್ಲ ಹೇಳಿಕೊಟ್ರು ಎಲ್ಲ ನನಗ್ ಬರ್ತಾ ಇತ್ತು ಅವಾಗ ಅವಾಗ ನಾನು ಕ್ಲಾಸಿಗೆ ಫಸ್ಟ್ ಬರ್ತಾ ಇದ್ದೆ ಯಾವಾಗಲೂ ಚಂದ ಓದೋಳು ಅಂತ ಹೇಳಿ ಯಾವಾಗಲೂ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದರು ಅದರಿಂದಾನೇ ನನಗೆ ಸ್ವಲ್ಪ ಮೋಟಿವೇಷನ್ ನನಗೆ ನಾನು ಚೆನ್ನಾಗಿ ಓದ್ತೀನಿ ಅನ್ನೋದು ಒಂದು ಸ್ವಲ್ಪ ಇತ್ತು ನಾನು ನಾನು ನೆಕ್ಷ್ಟು ಪ್ರೈಮರಿ ತುಂಬ ಚೆನ್ನಾಗಿ ಮಾಡಿದೆ ಪ್ರೈಮರಿ ಚಂದ ಆಯಿತು ಪ್ರೈಮರಿ ಇಲ್ಲಿ ನಮ್ಮ ಮನೆ ಹತ್ತಿರನೇ ಇರೋ ಶಾಲೆಗೆ ಹೋದೆ ತುಂಬ ಚೆನ್ನಾಗಿ ಆಯಿತು ಅಲ್ಲಿನ ವಾತಾವರಣ ನನ್ನ ಫ್ರೆಂಡ್ಸ್ ಜೊತೆ ಇದ್ದಿದ್ದು ಸ್ನೇಹಿತರ ಜೊತೆ ಇದ್ದಿದ್ದು ಎಲ್ಲ ತುಂಬ ಎಲ್ಲ ಇದು ನೆನಪು ಮತ್ತು ತುಂಬ ಚೆನ್ನಾಗಿ ಅಂದರೆ ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಸ್ವಲ್ಪ ಜನ ಇದ್ದರು ಹಾಗಾಗಿ ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ಕೊಳ್ತಾಯಿದ್ದರು ಅಂದರೆ ಈಗ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋದರೆ ಶಾಲೆಗಳಿಗೆಲ್ಲ ಹೋದರೆ ತುಂಬ ಜನ ಇರ್ತಾರೆ ಎಲ್ಲರ್ನು ನೋಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಹಾಗಲ್ಲ ತುಂಬ ಕಡಿಮೆ ಜನ ಇರೋದ್ರಿಂದ ಕಮ್ಮಿ ಇದರಿಂದ ನೋಡ್ಕೊಳ್ತಾ ಇದ್ದರು ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ದರು ಹಾಗೆ ಎಲ್ಲ ಓದೋದನ್ನು ಅಷ್ಟೆ ಚಂದ ಬರ್ಸ್ತಾಯಿದ್ದರು ನನಗೆ ಅದು ತುಂಬ ಇಷ್ಟ ಆಗ್ತಿತ್ತು ಆಮೇಲೆ ಅಲ್ಲೂ ತುಂಬ ಚೆನ್ನಾಗಿ ಓದ್ತಾ ಇದ್ವಿ ಹಾಗೆ ಆಯಿತು ಆಯಿತು ನೆಕ್ಸ್ಟು ಈಗ ಹೈಸ್ಕೂಲೂ ತುಂಬ ಚಂದ ಆಯಿತು ಹೈಸ್ಕೂಲ್ಗೆ ಹೋದೆ ಪ್ರೌಢಶಾಲೆ ಅಂತಾರಲ್ಲ ಅದು ತುಂಬ ಚೆನ್ನಾಗಿ ಆಯಿತು ಅದು ಹೇಗಂದ್ರೆ ಹುಡ್ಗೀರು ಇರುವ ಶಾಲೆಗೆ ಹೋದೆ ಫುಲ್ಲು ಹುಡ್ಗಿಯರೇ ಇದ್ದಿದ್ದು ಎಲ್ಲ ಎಂಟನೇ ಕ್ಲಾಸ್ಸು ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿಯಲ್ಲೂ ಅಷ್ಟೇ ಆವಾಗ ನಮಗೆ ಬಂದಿದ್ದು ಕೋವಿಡ್ ಅಂತ ಕೋವಿಡ್ ಬಂದು ನಮ್ಮ ಜೀವನಾನೇ ಸ್ವಲ್ಪ ಹೋದಂಗ್ ಆಯಿತು ಹೇಗಂದ್ರೆ ನಮಗೆ ಎಗ್ಸಾಮೇ ಇದಾಗ್ತಿರ್ಲಿಲ್ಲ ಎಗ್ ಪರೀಕ್ಷೆನೇ ಆಗಲಿಲ್ಲ ನೈನ್ತಲ್ಲಿ ಆಗಲಿಲ್ಲ ನಮಗೆ ಅದು ಓದೋದು ಇಂಟ್ರೆಸ್ಟ್ ಹೋದಂಗೆ ಆಯಿತು ಏನೇನೋ ಆಯಿತು ಹಾಗಾಗಿ ಅದು ಇಂಟ್ರೆಸ್ಟೇ ಹೋದಂಗೆ ಆಯಿತು ಟೆಂತಲ್ಲೂ ಲಾಸ್ಟ್ ಅಂದರೆ ಮುಗಿಯಬೇಕಿದ್ದರೆ ನಮಗೆ ಕ್ಲಾ ಅಂದರೆ ತರಗತಿಗಳೆಲ್ಲ ಸ್ಟಾರ್ಟ್ ಆಯಿತು ತುಂಬ ಲೇಟ್ ಆಗಿ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಲಾಸ್ಟ್ ಲಾಸ್ಟಿಗೆ ತುಂಬ ಓದಕ್ಕೇ ಇದು ಹೋಯಿತು ನಮಗೆ ಇಂಟ್ರೆಸ್ಟ್ ಹೋಗಿಬಿಟ್ಟಿತ್ತು ಆಮೇಲೆ ಲಾ ಟೆಂತ್ ರಿಸಲ್ಟ್ ಕೂಡ ಬಂತು ಅಷ್ಟು ಚಂದ ಮಾಡಲಿಲ್ಲ ನಾವು ಮತ್ತು ಅದಾದಮೇಲೆ ಎಲ್ಲಿ ಸೇರೋದು ಅಂತ ಆಯಿತು ಕೋವಿಡ್ ಇದರಿಂದ ಎಲ್ಲೂ ಹೊರಗಡೆ ಸೇರ್ಲಿಕ್ಕೆ ಆಗಲಿಲ್ಲ ಇಲ್ಲೇ ಸಾಗರದಲ್ಲೇ ಇಲ್ಲೇ ಗೌರ್ಮೆಂಟ್ ಕಾಲೇಜಿಗ್ ಸೇರಿದ್ವಿ ಸೇರಾದ ಮೇಲೆ ಅಲ್ಲಿ ನಾನು ಅನ್ಕೊಂಡಿದ್ದೆ ಅದು ಚೆನ್ನಾಗಿಲ್ಲ ಕಾಲೇಜು ಹಾಗೆ ಹೀಗೆ ಗೌರ್ಮೆಂಟ್ ಕಾಲೇಜ್ ಅಲ್ಲಾ ಸರ್ಕಾರಿ ಕಾಲೇಜ್ ಅಲ್ಲಾ ನಾನು ಅದು ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ ಅನ್ಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ಅಲ್ಲಿಯ ಇದೆಲ್ಲ ಟೀಚರ್ಸ್ ಶಿಕ್ಷಕರೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಎಲ್ಲರ್ಗೂ ತುಂಬ ತುಂಬ ಜ್ಞಾನ ಇದೆ ತುಂಬ ತಿಳ್ಸ್ಕೊಡ್ತಾರೆ ಏನಾದರೂ ತಪ್ಪಾದ್ರೂ ಏನ್ಬೇಕಾರು ಹೇಳಿಕೊಡ್ತಾರೆ ಅದರಲ್ಲೂ ನಾನು ತೊಗೊಂಡಿದ್ದು ವಿಜ್ಞಾನ ಅದು ತುಂಬ ಕಷ್ಟ ಕಷ್ಟ ಅಂತ ಎಲ್ಲರೂ ಹೇಳ್ತಿದ್ದರು ಬಟ್ ನನಗ್ ಅನಿಸ್ತು ಮೊದಲನೇ ಪಿ ಯು ಸಿದ್ದು ಸ್ವಲ್ಪ ಕಷ್ಟ ಇತ್ತು ಹೌದು ನಂಗೆ ಇದು ಸೆಕೆಂಡ್ ಇದನ್ನು ಸೆಕೆಂಡ್ ಪಿ ಯು ಸಿ ಅಂತಾರಲ್ಲ ಅದನ್ ಅಷ್ಟೇನು ಕಷ್ಟ ಆಗಲಿಲ್ಲ ನಂಗೆ ಅಡ್ಡಿಯಿಲ್ಲ ಅನಿಸ್ತು ನನಗೆ ಹೆಂಗೆ ಅಂದರೆ ಅಡ್ಡಿಯಿಲ್ಲ ವೊ ನಾರ್ಮಲ್ ಆಗೇ ಹೇಗಿರತ್ತೆ ಹಾಗೆ ಓ ಇದು ಟೆಂತ ಹತ್ತನೇ ತರಗತಿಯೆಲ್ಲ ಹೆಂಗೆ ಓದಿದ್ವಿ ಹಾಗೆ ಅನ್ನಿಸ್ತು ಅಷ್ಟೊಂದು ಇರಲಿಲ್ಲ ಬಟ್ ನೀಟು ಸಿ ಇ ಟಿ ಅಂತ ಎರಡು ಕೋರ್ಸ್ ನೀಟ ಸಿ ಇ ಟಿ ಆ್ಯಂಡ್ ಜೆ ಡಬಲ್ ಇ ಅಂತ ಮೂರು ಕೋರ್ಸ್ ಇದೆ ಅದು ಮೂರೂ ತುಂಬ ಅದಕ್ಕೆ ತುಂಬ ಹಾರ್ಡ್ ತುಂಬ ಕಷ್ಟ ಪಡ್ಬೇಕು ಅದಕ್ಕೆ ಓದಬೇಕಂದ್ರೆ ನಾವು ಬೋರ್ಡ್ ಎಗ್ಸಾಮ್ಸಿಗೆ ಬೋರ್ಡ್ ಪರೀಕ್ಷೆಗೆನೂ ಅಷ್ಟೊಂದು ಕಷ್ಟ ಏನು ಪಡಬೇಕಾಗಿಲ್ಲ ಆ ಆ ಮೂರೂ ಎಗ್ಸಾಮ್ ಪರೀಕ್ಷೆಗೆ ಮಾತ್ರ ತುಂಬ ಅಂದರೆ ತುಂಬ ಕಷ್ಟ ಪಡಬೇಕು ಹಗಲೂ ರಾತ್ರಿ ಅಲ್ಲದೆ ಓದ್ತಾನೇ ಇರಬೇಕು ನಾನು ತೊಗೊಂಡಿದ್ದು ಅದರಲ್ಲಿ ನೀಟ್ ತೊಗೊಂಡಿಲ್ಲ ಅದು ಎಂಥ ವೈದ್ಯರು ವೈದ್ಯರಾಗಬೇಕಂದ್ರೆ ಅದು ತೊಗೊಳ್ಬೇಕು ಅದಕ್ಕೋಸ್ಕರ ಅದು ಬೇಡ ಅಂತ ಇದು ಇ ಟಿ ಕಡೆ ಹೋದೆ ಇಂಜಿನಿಯರಿಂಗ್ ಮಾಡೋಣ ಅಂತ ನನ್ನದು ಇ ಟಿ ಹೆಂಗಾಯ್ತು ಅಂದರೆ ಆಕಸ್ಮಿಕವಾಗಿ ಹೆಂಗೆಂಗೋ ಟಿಕ್ ಹಾಕಿ ಟಿಕ್ ಹಾಕೋದ್ ಥರ ಇತ್ತು ಎ ಬಿ ಸಿ ಡಿ ಆ ಥರ ಅದು ಯಾವುದಾದ್ರು ಹಾಕಿ ಬರಬೇಕು ಅದರಲ್ಲಿ ಒಂದು ಕರೆಕ್ಟ್ ಆಗಿರುತ್ತೆ ಅದಕ್ಕೆ ಇದು ಕೊಡ್ತಾರೆ ಅರುವತ್ತು ಮಾರ್ಕ್ಸಿಗದು ತುಂಬ ಒಂಥರ ಬೇರೆ ಥರಾನೇ ಇತ್ತು ಅದೊಂಥರ ಎಗ್ಸಾಮ್ಗೆ ಬೇರೆ ಥರ ಅಂದರೆ ತುಂಬ ಕಷ್ಟ ಕ್ವೆಷನ ನಮಗೆ ಬುಕ್ಕಲ್ಲಿರೋದೆಲ್ಲ ಕೇಳ್ತಾರೆ ಅದು ಏನೋ ಒಂದು ಕ್ವೆಷನ್ಸ್ ಕೇಳಿದ್ರು ನಾನು ಹಾಕಿ ಬಂದೆ ನನಗ್ ಗೊತ್ತಿರಲಿಲ್ಲ ನಾನು ಹಾಗೆ ಮಾರ್ಕ್ಸ್ ಎಲ್ಲ ಚೆಕ್ ಮಾಡಲ್ಲ ಅದು ಚೆನ್ನಾಗೆ ಬಂತು ತುಂಬ ಅಂದರೆ ಇಪ್ಪತ್ತೇಳು ಸಾವಿರದ್ದು ರ್ಯಾಂಕಿಂಗ್ ಬಂದಿದೀನಿ ಅಂದರೆ ಅಷ್ಟ್ ಜನದಲ್ ನಾನು ಬಂದಿದೀನಿ ಅಂದರೆ ನನಗೆ ಸ್ವಲ್ಪ ಇದಾಯಿತು ಅದಕ್ ನಾನು ನಾನು ಓದ್ತಿದ್ನಾ ಇಷ್ಟು ದಿಸ ಅಂತ ಅನ್ಸ್ಬಿಡ್ತು ಒಂದ್ಸತಿ ಆಮೇಲೆ ಅದಕ್ಕೆ ಈಗ ಸ್ವಲ್ಪ ಸಾಧನೆ ಅಂತ ಕೇಳಿದಾಗ ಅಡ್ಡಿಯಿಲ್ಲ ಇದನ್ನೂ ಒಂದು ಸಾಧನೆ ಮಾಡಿದ್ದೀನಿ ಮತ್ಯಾವುದು ನಂದು ಜೀವನದಲ್ಲಿ ಸಾಧನೆ ಇಲ್ಲ ಅಂತ ಇದನ್ನು ಹೇಳ್ತಾ ಇದ್ದೀನಿ ಇದೇ ಅಂತ ಅನ್ಕೊಂಡು ತೊಗೊಳ್ತೀರ ಅಂದರೆ ತೊಗೊಳ್ಳಿ ಇಲ್ಲ ಆದರೆ ಇಲ್ಲ ಸಾಧನೆ ಅಂತ ಇದನ್ನೇ ಅಂದ್ಕೊಂಡಿದೀನಿ ಅಷ್ಟೆ ಧನ್ಯವಾದಗಳು